ಕಲ್ಪನಾ ಚಾವ್ಲಾ ಸುನಿತಾ ವಿಲಿಯಮ್ಸ್ ರಾಕೇಶ್ ಶರ್ಮಾ ಇವರು ಮೂರೂ ಜನ ಸ್ ಆಸ್ಟ್ರೊನೋಮಿ ಅಥವಾ ಖಗೋಳ ಶಾಸ್ತ್ರದ ಪರಿಣಿತರಾಗಿದ್ದಾರೆ ಪ್ರಮುಖವಾಗಿ ಇವರು ಮೂರೂ ಜನ ಸ್ಪೇಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ದಿನವನ್ನು ಕಳೆದು ಬಂದಿರೋ ಬಂದಿರುವವರು ಪ್ರಮುಖವಾಗಿ ಕಲ್ಪನಾ ಚಾವ್ಲಾ ಇವಳು ಹೆಮ್ಮೆಯ ನಮ್ಮ ಭಾರತದ ಪ್ರಜೆಯಾಗಿದ್ದಳು ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಪೇಸ್ ಶೆಟಲ್ ಕೊಲೊಂಬೋ ಎಂಬ ಒಂದು ಯಾನದಲ್ಲಿ ಸ್ಪೇಸ್ಗೆ ಹೋಗಿದ್ದ ಹೋಗಿದ್ದರು ಮತ್ತು ಇವರು ಹುಟ್ಟಿದ ದಿನ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ತೊ ಎಂಬತ್ತು ಸಾವಿರದ ಒಂಬೈನೂರ ಅರುವತ್ತೆರಡು ಮತ್ತು ಇವರ ದೇಹಾಂತ್ಯದ ದಿನ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ಮೂರು ಆ ಯಾನವನ್ನು ಬ ಅಲ್ಲೇ ಅವರ ದೇಹಾಂತ್ಯವಾಗುತ್ತದೆ ಇವರು ಮೂವತ್ತೊಂದು ದಿನ ಹದಿನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷ ಸ್ಪೇಸ್ನಲ್ಲಿ ಇದ್ದರು ಮತ್ತು ಸುನಿತಾ ವಿಲಿಯಮ್ಸ್ ಇವರು ಹುಟ್ಟಿದ ಹುಟ್ಟಿದ ದಿನ ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರುವತ್ತೈದರಲ್ಲಿ ಹುಟ್ಟಿದ್ದರು ಇವರು ಅಮೇರಿಕದ ಪ್ರಜೆ ಆಗಿದ್ದರು ಮತ್ತು ಇವರು ಸಾ ಮು ಮುನ್ನೂರ ಇಪ್ಪತ್ತೊಂದು ದಿನ ಹದಿನೇಳು ಗಂಟೆ ಐವತ್ತು ಹದಿನೈದು ನಿಮಿಷ ಸ್ಪೇಸ್ನಲ್ಲಿ ಇದ್ದವರು ಇವರು ಟೆಸ್ಟ್ ಪೈಲೆಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ರಾಕೇಶ್ ಶರ್ಮಾ ಇವರು ಇವರೂ ಕೂಡ ಸಹ ನಮ್ಮ ಭಾರತದ ಪ್ರಜೆ ಪ್ರಜೆಯಾಗಿದ್ದಾರೆ ಇವರು ಅಮೇರಿಕ ಅಮೇರಿಕದಲ್ಲಿ ನಾಸಾ ಎಂಬ ಸಂಸ್ಥೆಯ ಮೂಲಕ ಇವರು ಮೂರೂ ಜನ ಸ್ಪೇಸ್ಗೆ ಹೋಗಿದ್ದಾರೆ ಇವರು ರಾಕೇಶ್ ಶರ್ಮಾ ಹದ್ ಹದಿಮೂರು ಜನಬರಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಜನಿಸಿದ್ದವರು ಮತ್ತು ಇವರು ಏಳು ದಿನ ಇಪ್ಪತ್ತೊಂದು ಗಂಟೆ ನಲ್ವತ್ತು ನಿಮಿಷ ಸ್ಪೇಸ್ನಲ್ಲಿ ಇದ್ದು ಬಂದಿದ್ದಾರೆ